ಅಲೋ ಡಾಕ್ಟರ್ ಕುಲಕರ್ಣಿ ಸ್ಪೀಕಿಂಗ್ ಹಾಂ ಹಾಂ ಹಾಂ ಹಾಂ ಆಯಿತಮ್ಮ ಕೂರಮ್ಮ ಕೂರು ಪೇಶೆಂಟ್ ಇವೆ ಪೇಶೆಂಟ್ ಪೇಶೆಂಟ್ ನೋಡಿ ನೆಕ್ಸ್ಟ್ ಬ ನೆಕ್ಸ್ಟ್ ಕರಿಸ್ತೇನಮ್ಮ ಆಂ ಹಾಂ

ಆಯಿತಮ್ಮ ಒಳಗೆ ಒಳಗೆ ಬಾರಮ್ಮ ಒಳಗೆ ಬಾರಮ್ಮ ಹಾಂ ಹ್ಞೂ ಏನಾಗಿದೆಯಮ್ಮ

ಆಯಿತು ಎಷ್ಟು ವಯಸ್ಸಮ್ಮ ವಯಸ್ಸು ಎಷ್ಟಮ್ಮ ವಯಸ್ಸು ವಯಸ್ಸು ವಯಸ್ಸು ಎಷ್ಟಮ್ಮ ವಯಸ್ಸು ಹೌದೇನಮ್ಮ ಆಂ ಹಾಂ ಹಾಂ ಆಯ್ತಾ ಅವು ಕೊಟ್ಟು ಇದು ತಿನ್ನಬಾರ್ದಮ್ಮ ಚಟ್ನಿ ಪುಡಿ ಖಾರ ಪುಡಿ ಕಾರ್ಪುದ್ ಪುಡಿ ಅವೆಲ್ಲ ಚಟ್ನಿ ಪುಡಿ ಖಾರ ಪಾರ ಅವು ತಿನ್ನಬಾರ್ದಮ್ಮ ಸೌಮ್ಯ ಆಹಾರ ಬ ಅನ್ನ ರೈಸ್ ಹ್ಞೂ ತಿನ್ನಬಾರ್ದಮ್ಮ ಯಾಕಂದ್ರೆ ನಿಮ್ಮ ಪ್ರಕೃತಿಗೆ ಅನ್ನ ಮತ್ತು ರೈಸು ಅಷ್ಟೇ ಉಣ್ಣಬೇಕು ನೀವು ಏನಾರೂ ಬಕ್ರಿ ಮಾಡಿದ್ರೆ ರೊಟ್ಟಿ ಮಾಡಿದ್ರೆ ರೊಟ್ಟಿ ತಿಂದ್ರೆ ಅದನ್ನು ತಿಂದ್ರೆ ಅಲ್ಲ ಆಗಲಮ್ಮ ಆಯಿತಮ್ಮ ಕೂರಮ್ಮ ಮಲ್ಕೋ ಅಮ್ಮ ಬಿ ಪಿ ಶುಗರ್ ಇದೆ ಏನು ಬೇರೆ ಏನಮ್ಮ ಬಿ ಪಿ ಶುಗರು ಆಯಿತಮ್ಮ ಆ ಕಾಲ ಬೇರೆ ಅಮ್ಮ ಈ ಕಾಲ ಬಿ ಪಿ ಶುಗರೂ ಆಯಿತಮ್ಮ ಆಯಿತಮ್ಮ ಬಿ ಪಿ ಶುಗರ್ ಇದೆ ಏನಮ್ಮ ಚೆಕ್ ಮಾಡ್ತೀನಿ ಬಾ ಬಿ ಪಿ ಶುಗರ್ ಚೆಕ್ ಮಾಡ್ತೇನೆ

ಹಾಂ ಬಿ ಪಿ ಇದೇನಮ್ಮ ಬಿ ಪಿ ಶುಗರು ಡೈಯಬಿಟಿಸು ಇದೇಯಾ ಯಾರ ಕಡೆ ಮೊದ್ಲು ಯಾರ ಕಡೆ ತೋರ್ಸಿದ್ರಿ ನೀವು ಮೊದ್ಲು ಯಾರ ಕಡೆ ತೋರಿಸಿದ್ರಿ

ಆಯಿತಮ್ಮ ಅವೆಲ್ಲ ರಿಪೋರ್ಟ್ಸ್ ತೊಗೊಂಬಂದಿದ್ರ ಅವೆಲ್ಲ ರಿಪೋರ್ಟ್ಸ್ ತಂದಿದ್ದೀರಾ ಆಂ ಹಾಂ ಆಯಿತಮ್ಮ ಆಯಿತು ಆಯಿತು ಚೆಕ್ ಮಾಡ್ತೇನೆ ಬಿ ಪಿ ಶುಗರು ಒಂದು ಇದನ್ನ ಒಂದು ಇದನ್ನ ಮಾಡ್ಸಿಕೊಡ್ತೀನಮ್ಮ ಇದನ್ನ ಮಾಡಿಸ್ಬೇಕಾಗತ್ತೆ ಬ್ಲೆಡ್ ಚೆಕಿಂಗ್ ಮಾಡಿಸ್ಬೇಕಾಗತ್ತೆ ಬ್ಲೆಡ್ ಚೆಕಿಂಗ್ ಬರ್ದು ಕೊಡ್ತೇನೆ ಬರ್ದು ಕೊಡ್ತೇನೆ ಆಂ ಅಮ್ಮ ಕಾಪಿ ಅದಾನಮ್ಮ ಆಯಿತಮ್ಮ ಅದು ಭಾಳ ದಿನದ್ದು ಇದೆ ಅದು ಅದು ಒಂದು ವಾ ಅದು ಒಂದು ವರ್ಷದ್ದು ಇದೆ ಅದು ಈಗ ಮತ್ತೆ ಹೊಸದು ಮಾಡಿಸಿ ಹೊಸದು ಮಾಡಿ ಬ್ಲೆಡ್ ಚೆಕಿಂಗ್ ಮಾಡ್ಸ್ತೇನೆ ಇಲ್ಲೇ ಇವ್ರ ಕಡೆ ಹೋಗಮ್ಮ ಕೋಣ ಕಡೆ ಕೋಣ ರಕ್ತ ಬಂಡಾರ ಕಡೆ ಹೋಗಿ ಅಲ್ಲಿ ಚೆಕ್ ಮಾಡ್ಸ್ಕೊಂಡು ಬರ್ರಿ ಹಾಂ ಅಮ್ಮ ಆಯಿತಮ್ಮ ಗುಳ್ಗೆ ಬರ್ಕೊಡ್ತೇನೆ ತಲೆ ಶಾಂತ ಇಟ್ಕೋಬೇಕಮ್ಮ ತಲೆ ಶಾಂತ ಇಟ್ಕೋಬೇಕು ಅತ್ತೆ ಸೊಸೆ ಜಗಳ ಆ ಜಗಳ ತೊಗೊಂಡು ನೀವು ಹಚ್ಕೋಬಾರ್ದ್ ತಲೆಗೆ ತಲೆ ಶಾಂತ ಇಟ್ಕೋಬೇಕು ತಲೆ ಶಾಂತ ಇಟ್ಕೊಂಡು ಅವ್ರ ಫ್ಯಾಮ್ಲಿ ಅವ್ರ ಸಂಸಾರ ಅವ್ರ್ದು ನೀಗಿಸ್ತಿರ್ತಾರೆ ನಿಮಗೆ ಸಂಬಂಧ ಬರೋಲಮ್ಮ ನಿಮ್ಮ ತಲೆ ನಿಮ್ಮ ವಯಸ್ಸಿಗೆ ಸೌಮ್ಯ ಆಹಾರ ಉಣ್ಣಬೇಕಮ್ಮ ಆಯ್ತಾ ಆಯಿತಮ್ಮ ಆಯಿತಮ್ಮ ಆಯಿತಮ್ಮ ಆಯ್ತು ಆಯಿತಮ್ಮ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ರಿಪೋರ್ಟ್ಸ್ ಕೊಡ್ತೇನೆ ಗುಳಿಗೆ ಮಾತ್ರೆ ಕೊಡ್ತೇನೆ ಗುಳ್ಗೆ ಮಾತ್ರೆ ಬರ್ದು ಕೊಡ್ತೇನೆ ಆಂ ಇನ್ನು ಹದ್ನೈದು ದಿನ ಬಿಟ್ಟು ಬರ್ರಿ ಇನ್ನು ಹದ್ನೈದು ದಿನ ಬಿಟ್ಟು ಮತ್ತೆ ಬರಬೇಕಾಗತ್ತೆ ಆಂ ಆಯಿತಮ್ಮ ಆಯ್ತು